ನಾನು ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ್ನ ಕಳ್ಕೊಂಡೆ ಹೆಸ್ ಎಸ್ ಎಲ್ ಸಿ ಆದ ಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಏಕೆಂದ್ರೆ ನನ್ನ ತಮ್ಮಂದಿರು ಇವರು ಎಲ್ಲ ಚಿಕ್ಕವರಾಗಿರೋದರಿಂದ ನಾನು ಕೆಲ್ಸಕ್ಕೆ ಹೋಗಲೇಬೇಕಾಯ್ತು ಅವ್ರನ್ನು ಗವ್ರ್ಮೆಂಟ್ ಸ್ಕೂಲ್ಗಳಿಗೆ ಓದಿಸಬೇಕಾಗಿತ್ತು ಅವರಿಗೆ ಊಟ ತಿಂಡಿ ಅದನ್ನೆಲ್ಲ ನೊಡಿಕೊಳ್ಬೇಕಾಗಿತ್ತು ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದ್ಲೇ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದಿದ್ದೀನಿ ಅದೇ ರೀತಿ ಮದುವೆ ಆದ್ಮೇಲೆನು ನಾನು ನಮ್ಮತ್ತೆ ಮನೇಲಿ ಎಲ್ಲ ಜವಾಬ್ದಾರಿಗಳನ್ನ ನಾನೇ ತಗೊಳ್ಬೇಕಾಯ್ತು ಏಕೆಂದ್ರೆ ಅವರಲ್ಲಿ ಅಷ್ಟು ತಿಳಿದವರು ಯಾರೂ ಇದ್ದಿಲ್ಲ ಹಾಗಾಗಿ ಮದುವೆ ಅತ್ತೆ ಮನೇಲು ಸಹ ನಾನೇ ಇದು ಮಾಡಿಕೊಂಡು ಅಲ್ಲೇನೂ ಕೆಲಸ ಮಾಡ್ಕೊಳ್ತಾಯಿದ್ದೆ ಚಿಕ್ಕಪುಟ್ಟ ಕೆಲ್ಸಗಳನ್ನ ಮಾಡ್ಕೊಳ್ತಾಯಿರೋ ಬೇಕಾದರೇನೇ ನನಗೆ ಅಲ್ಲಿ ಯಾವುದೇ ರೀತಿ ಸಪೋರ್ಟ್ ಸಿಗಲಿಲ್ಲ ಅದಾದ ನಂತರ ನಾನು ನನ್ನ ಗಂಡ ಬೆಂಗಳೂರಿಗೆ ಬಂದಾಗ ನನ್ನ ಗುರುತಿಸಿ ಕೆಲವೊಂದು ಟ್ರೈನಿಂಗ್ಗಳೆಲ್ಲ ಕೊಟ್ಟು ಅಲ್ಲಿಂದ ನಾನು ಇಂಪ್ಲಿಮೆಂಟಾದೆ ಯಾವ ರೀತಿ ಅಂತಂತಂದರೆ ನಾನು ಮಾಡ್ತಾಯಿದ್ದಿದ್ದು ಕೆಲಸ ತಿಂಗ್ಳಿಗೆ ಸಾವ್ರದ ಇನ್ನೂರು ರೂಪಾಯಿ ಸಂಪಾದಿಸ್ತಾಯಿದ್ದೆ ಅಷ್ಟೇ ಎರಡು ಸಾವಿರ ಸಾವ್ರದ ಇನ್ನೂರು ಇಂಥ ಕೆಲ್ಸಗಳಿಗೆ ಹೋಗ್ತಾಯಿದ್ದೆ ಟ್ರೈನಿಂಗ್ಗಳು ನನ್ನ ತೆಗ್ದುಕೊಂಡ ಮೇಲೆ ನಾನು ನನ್ನ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂಮೆಂಟ್ ಮಾಡ್ಕೊಳ್ಳೋದು ಮತ್ತೆ ರೈಟಿಂಗನ್ನು ಇಂಪ್ರೂಮೆಂಟ್ ಮಾಡಿಕೊಳ್ಳೋವಂಥದ್ದು ಈ ರೀತಿ ಎಲ್ಲ ಅನ್ನು ನಾನು ಮಾತಾಡಿ ಯಾವುದೇ ಆರೋಗ್ಯದ ಸಲ್ವಾಗಿ ಆಗಿರ್ಬೋದು ಮತ್ತು ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಮಾತಾಡುವಂಥದ್ದು ನನ್ನದು ಒಂದು ಹೆಮ್ಮೆಯ ಸಾಧನೆ ಅಂತಲೇ ಹೇಳ್ಬೋದು ನಾನು ತುಂಬ ಬಡಕುಟುಂಬದಿಂದ ಬಂದಂಥವಳು ಆಗಿದ್ದರೂ ಸಹ ನಾನು ಎಲ್ಲವನ್ನೂ ಕಲಿತು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬಂದಿರೋದರಿಂದ ಒಳ್ಳೊಳ್ಳೆ ಪೊಜಿಷನ್ನಲ್ಲಿರುವಂಥ ಕೆಲಸಗಳನ್ನ ಮಾಡಿದೆ ನಾನು ಮತ್ತು ಅದೇ ರೀತಿ ನನ್ನನ್ನು ನಾನು ಯಾವ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಸಾಧನೆಯನ್ನ ನಾನು ಮಾಡ್ಕೊಳ್ತಾ ಬಂದೆ ಎಷ್ಟೋ ಎದುರು ಎಷ್ಟೋ ಮನೆಗಳಲ್ಲಿ ಬೈಸ್ಕೊಂಡು ಏನಾದರೂ ಆಗಲಿ ನಾನು ಒಂದು ಸ್ಥಾನಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ನಾನು ಎಂಟು ಜಿಲ್ಲೆಗಳಲ್ಲಿ ಕೆಲಸ ಮಾಡಿಕೊಂಡು ಮನೆನೂ ನಿಭಾಯಿಸ್ಕೊಂಡು ಎಲ್ಲ ಮಗಳನ್ನೂ ಓದಿಸಿಕೊಂಡು ಎಲ್ಲ ಮಾಡಿಕೊಂಡು ನನ್ನ ಜೀವನವನ್ನ ನಾನು ಮುಂದುವರೆಸುತ್ತಾ ಬಂದಿದ್ದೀನಿ ಕೆಲಸ ಅಂತ ವಿಚಾರದಲ್ಲೇ ಅಂತಲ್ಲ ನನ್ನ ಬಗ್ಗೆ ತುಂಬ ಹೆಮ್ಮೆಯಾದ ಅಭಿಪ್ರಾಯ ಇದೆ ಏನು ಅಂತಂದರೆ ಎಲ್ಲೋ ಒಂದು ಮೂಲೆ ಗುಂಪಾಗಲಿಲ್ಲ ನಾನು ಎಲ್ಲವನ್ನೂ ಕಲಿಯೋ ಆಸಕ್ತಿ ಇದೆ ನನಗೆ ನಾನು ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದೆ ಅದೇ ರೀತಿ ನಾನು ಆರೋಗ್ಯ ಫೀಲ್ಡ್ಗಳಲ್ಲಿ ಫೀಲ್ಡಲ್ಲಿ ಹೆಚ್ ಐ ವಿ ಮತ್ತು ಹೆಡ್ಸ್ ಬಗ್ಗೆ ಹೆಚ್ಚು ಹೆಚ್ಚು ಅವಾರ್ನೆಸನ್ನ ಕೊಟ್ಟಿರೋವಂಥದ್ದು ನಾನು ಓದಿರೋದು ಎಸ್ ಅಲ್ ಸಿ ಆದ್ರೂ ನಾನು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರೋವ್ರಿಗೆ ಹೆಚ್ ಐ ವಿ ಮತ್ತು ಹೆಡ್ಸ್ ಬಗ್ಗೆ ಹವಾರ್ನೆಸನ್ನ ನಾನು ಮೂಡ್ಸಿರುವಂಥದ್ದು ಕಂಪ್ನಿಗಳಲ್ಲಿ ಮತ್ತು ಪ ಇದರಲ್ಲಿ ಈ ರೀತಿ ನಾನು ಜಾಗೃತಿ ಕಾರ್ಯಕ್ರಮಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿರೋಂಥ ಹೆಮ್ಮೆ ನನಗೆ ಇದೆ ಅದೇ ರೀತಿ ಹೆಲ್ತ್ಗಳಲ್ಲಿ ಮಹಿಳೆಯರೆ ಮತ್ತು ಮಕ್ಕಳಿಗಾಗಿ ಹೆಚ್ಚು ಲಸಗಳನ್ನ ನಾನು ಮಾಡಿದ್ದೀನಿ ಹಲ್ವಾರು ಬೆಂಗ್ಳೂರಲ್ಲಿ ಇರೋಂಥ ಸ್ಲಮ್ಮುಗಳಲ್ಲಿ ಹೋಗಿ ಅವ್ರಿಗೆ ಸಿಗ್ಬೇಕಾಗಿರೋ ಸೇವೆ ಸವಲತ್ತುಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಅವ್ರನ್ನು ಇಂಪ್ರೂವ್ ಮಾಡಿರೋಂಥ ಸಾಧನೆಯನ್ನು ನನಗೆ ಇದೆ ಆ ಹೆಮ್ಮೆಯೂ ಇದೆ ಅದೇ ರೀತಿ ನಾನು ನಮಗೆ ಸರ್ಕಾರದಿಂದ ಸಿಗಬೇಕಾಗಿರೋ ಅಂಥ ಸವಲತ್ತುಗಳ ಬಗ್ಗೆ ಹೆಣ್ಮಕ್ಳಿಗೆ ಮತ್ತು ಮಕ್ಳಿಗೆ ಸಿಗ್ಬೇಕಾಗಿರೋಂಥ ಎಸ್ ಸಿ ಎಶ್ ಟಿ ಅವರಿಗೆ ಸಿಗ್ಬೇಕಾಗಿರೋ ಸೇವೆ ಸೌಲಭ್ಯಗಳು ಬಗ್ಗೆ ನಾನು ಗವರ್ಮೆಂಟು ಅವರು ಜೊತೇಲಿ ಅಡ್ವಕೆಸಿ ಮಾಡಿರೋಂಥ ಎಷ್ಟೋ ನಿದರ್ಶನಗಳು ಸಾಧನೆಗಳನ್ನು ನಾನು ಮಾಡಿದ್ದೀನಿ ಅದಾದ ನಂತರ ನಾನು ಹೆಚ್ಚು ಈ ಕೆಲಸಗಳ್ನೆಲ್ಲ ಮಾಡಿರೋಂಥ ಹೆಮ್ಮೆ ನನಗಿದೆ ಮತ್ತೆ ಮಕ್ಕಳು ಹೆಣ್ಣು ಮಕ್ಕಳು ಮಹಿಳೆಯರ ಸಲುವಾಗಿ ಹೆಚ್ಚು ಹೆಚ್ಚು ಕೆಲಸಗಳನ್ನು ನಾನು ಮಾಡಿಸಿರುವಂಥದ್ದು ಗುಂಪುಗಳನ್ನ ಮಾಡಿಸಿ ಅವ್ರಿಗೆ ಸೇವಿಂಗ್ಸ್ ಉಳಿತಾಯ ಯಾವ ರೀತಿ ಮಾಡ್ಕೊಳ್ಬೇಕು ಅದರಲ್ಲಿ ನಾವು ಏನೆಲ್ಲ ಮಾಡ್ಕೊಳ್ಬೋದು ಮತ್ತು ಸಣ್ಣಪುಟ್ಟ ವ್ಯಾಪಾರಿಕೆ ಹೇಗೆ ನಾವು ಹಣವನ್ನ ಹಾಕ್ಕೊಂಡು ಅದರಿಂದ ಹೇಗೆ ಲಾಭವನ್ನ ಗಳಿಸಬೇಕು ಅನ್ನೋ ಇದೆಲ್ಲ ಕೆಲಸಗಳನ್ನ ಮಾಡಿದ್ದೀನಿ ನನ್ನ ಕೆರಿಯರ್ ಅಲ್ಲಿ ಹೆಚ್ಚಿನು ನನಗೆ ಹೆಮ್ಮೆ ಕೊಡೋಂಥ ಸಾಧನೆ ಏನು ಅಂದರೆ ಬಿ ಬಿ ಎಮ್ ಪಿ ಅಂಡರಲ್ಲಿ ಬರೋಂಥ ಆಸ್ಪೆಟ್ಲು ಗಳಲ್ಲಿ ನಡಿತಾಯಿದ್ದಿದ್ದಂಥ ಅಕ್ರಮವನ್ನು ತಡೆಗಟ್ಟಿರೋಂಥ ಕೆಲಸಗಳನ್ನ ನಾವು ಮಾಡಿರೋಂಥದ್ದು ತುಂಬ ಅದು ಬಿ ಬಿ ಎಮ್ ಪಿ ಹಾಸ್ಪೆಟ್ಲ್ಗಳಲ್ಲಿ ಒಂದು ನೂರ ಇಪ್ಪತ್ತಾರು ಹಾಸ್ಪೆಟ್ಲ್ಗಳಲ್ಲಿ ನಾವು ಕೆಲಸಗ್ಳನ್ನ ಮಾಡಿರೋಂಥದ್ದು ಅವರೊಟ್ಟಿಗೆ ನಾವು ಮಾತಾಡಿ ಇಲ್ಲಿ ಇರೋಂಥ ಸ್ಲಮ್ಗಳಲ್ಲಿ ಇರೋಂಥ ಬಿ ಬಿ ಎಮ್ ಪಿ ಆಸ್ಪೆಟ್ಲ್ಗಳಲ್ಲಿ ಯಾವುದೇ ರೀತಿ ಲಂಚಗಳನ್ನು ತಗೊಳ್ಬಾರ್ದು ಅವರಿಗೆ ಯಾವ್ಯಾವ ಸೇವೆ ಸೌಲಭ್ಯಗಳು ಇದೆ ಅನೋದನ್ನು ಬಗ್ಗೆ ನಾನು ತಿಳಸ್ಕೊಟ್ಟಿರೋಂಥದ್ದು ಅದ್ರ ಬಗ್ಗೆ ತುಂಬ ತುಂಬ ಹೆಮ್ಮೆಯಿದೆ ಫ್ರೀ ಡಿಲ್ವರಿಸ್ ಆಗಬೇಕು ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಫ್ರೀ ಔಷಧಿಗಳನ್ನು ಕೊಡಬೇಕು ಅನೋದ್ರ ಬಗ್ಗೆ ತುಂಬ ಕೆಲಸಗಳ್ನ ಮಾಡಿರೋಂಥದ್ದು ಅದೇ ರೀತಿ ಸ್ಲಮ್ಮಲ್ಲಿ ಇರುವಂಥೋರಿಗೆ ಯಾವುದೇ ಓಟ್ ಐ ಡಿ ಕಾಡ್ ಆಗಲಿ ಆಧಾರ್ ಕಾಡ್ ಆಗಲಿ ಮತ್ತು ಬೇರೆ ಬೇರೆ ಯಾವುದೇ ಫೆಸಿಲಿಟಿ ಇರೋದಿಲ್ಲ ಅದು ಅದನ್ನೆಲ್ಲ ಮಾತಾಡಿಸಿ